ಪುಸ್ತಕ ಅಂತ ಬಂದಾಗ ನಾವೀಗ ಒಂದು ದೃಷ್ಟಿಯಲ್ಲಿ ವಿದ್ಯಾರ್ಥಿ ದೃಷ್ಟಿಯಿಂದ ನೋಡೊ ನೋಡೋದಾದರೆ ಪುಸ್ತಕ ಅಂದರೆ ನಾವು ಕೇವಲ ಓದಿಗಾಗಿ ಮಾತ್ರ ಅದನ್ನ ಬಳ್ಸ್ಕೊಳ್ತಿವಿ ಸಾಹಿತಿಗಳಾಗಲೀ ಅಥ್ವಾ ಓದಿನ ಬಗ್ಗೆ ಪುಸ್ತಕದ ಬಗ್ಗೆ ಒಲವು ಒಲವಿರೋರು ಅವರು ಹೆಚ್ಚಾಗಿ ಜ್ಞಾನವನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಪುಸ್ತಕವನ್ನು ಪುಸ್ತಕವನ್ನು ನಾವು ಓದ್ತೀವಿ ಪುಸ್ತಕನ ಓದೋದು ಕೆಲವರಿಗೆ ತುಂಬ ಬಹಳ ಇಷ್ಟವಾದಂಥ ಅಭ್ಯಾಸ ಆಗಿರುತ್ತೆ ನಾವು ಈಗ ನಮಗೆ ಒಂದು ಪುಸ್ತಕ ನಮ್ಗೆ ತುಂಬ ಹಿಡ್ಸಿದೆ ಅಂತ ಹೇಳೋದಾದರೆ ನಾನು ಕುವೆಂಪು ಅವರ ನೆನಪಿನ ದೋಣಿಯಲ್ಲಿ ಅದನ್ನ ಪರಿಗಣಿಸ್ತೀನಿ ಅದರಲ್ಲಿ ಅವರು ಆ ಪುಸ್ತಕವನ್ನು ನಾವು ಓದಬೇಕಾದ್ರೆ ಕೇವಲ ಜ್ಞಾನಕ್ಕಾಗಿ ಓದೋ ಓದು ಜ್ಞಾನದ ಉದ್ದೇಶ ಇಟ್ಕಂಡು ಓದೋದೇ ಆದರೆ ಆ ಪುಸ್ತಕವನ್ನು ನಾವು ಓದ್ತಾ ಓದ್ತಾ ನಾವು ಯಾವ ವಿಷಯಕ್ಕಾಗಿ ನಾವು ಅದನ್ನು ಓದ್ತಿದ್ದೀವಿ ಅನ್ನೋದನ್ನು ಮರ್ತು ಬಿಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಅವರ ಬರವಣಿಗೆ ಈಗ ಕುವೆಂಪು ಅವರು ಹುಟ್ಟಿದ್ದರಿಂದ ಅವರು ಅವ್ರ ಜೀವನದಲ್ಲಿ ಏನೇನು ನಡೆದಿದೆ ಎಂತ ಅನ್ನೋ ವಿಷಯಗಳ್ನ ನಾವು ಸುಮ್ಮನೆ ಸಾಮಾನ್ಯವಾಗಿ ಹಿಂಗೇನೋ ಬರ್ದು ಬಿಡ್ಬೌದು ಆದರೆ ಒಂದು ವಿಷಯವನ್ನ ಅಷ್ಟು ವಾಕ್ಯಪೂರ್ಣವಾಗಿ ವರ್ಣನೆ ಮಾಡಿ ಹೇಳೋದು ಅಷ್ಟು ಸುಲಭ ಅಲ್ಲ ಅವರು ಫ್ಯಾಮ್ ಅವರು ಕುವೆಂಪು ಅವ್ರು ಬಂದಾಗ ಅವ್ರದ್ದು ಅವಿಭಕ್ತ ಕುಟುಂಬ ಅನ್ನೋದು ನಮಗೆ ಗೊತ್ತಾಗುತ್ತೆ ಅವಿಭಕ್ತ ಕುಟುಂಬದಲ್ಲಿ ಅವ್ರು ಇದ್ದಂತಹ ಅಷ್ಟು ದೊಡ್ಡ ಮ ದೊಡ್ಡ ಮನೇಲಿ ಅಷ್ಟೊಂದು ಜನಗಳಿದ್ದರು ಅವರ ನಡುವೆ ಇದ್ದಂಥ ಅಪ್ಪ ಅಮ್ಮ ದೊಡ್ಡಪ್ಪ ಚಿಕ್ಕಪ್ಪ ದೇವಂಗಿ ಊರು ಅದು ಆ ಊರಿನ ಬಗ್ಗೆ ಅಲ್ಲಿ ನಾವು ಅಲ್ಲಿ ಜನಿಸಿಲ್ಲ ಅಂದ್ರೂನು ನಾವು ಅದನ್ನು ಕಣ್ಣಾರೆ ನೋಡಿಲ್ಲಾಂದರೂ ಆ ಪುಸ್ತಕಗಳನ್ನ ಓದಿದಾಗ ನಮಗೆ ಏನು ಅನ್ಸುತ್ತೆ ನಿಜವಾಗಿಯೂ ಆ ಒಂದು ಕತೆಯಲ್ಲಿ ಆ ಒಂದು ಆ ಪುಸ್ತಕದಲ್ಲಿ ನಾವು ಭಾಗಿಯಾಗಿದ್ದೀವಿ ಆ ಕತೆಯಲ್ಲಿ ನಾವು ಪಾತ್ರವನ್ನು ಅಭಿನಯಿಸಿದ್ದೀವಿ ಏನೋ ಅನ್ನುವಷ್ಟು ಪರಿಣಾಮಕಾರಿಯಾಗಿರುತ್ತೆ ಈ ವಿಚಾರವಂತಿಕೆಯನ್ನು ಉದ್ಧೀಪಿಸುತ್ತದೆ ಖಂಡಿತವಾಗಿಯೂ ಉದ್ದೀಪಿಸುತ್ತದೆ ಈಗ ಕುವೆಂಪು ಅವರ ಈ ನೆನಪಿನ ದೋಣಿಯಲ್ಲಿ ತಗೋಳ್ಳೋದಾದ್ರೆ ನಾವು ಅವರು ಜೀವನದಲ್ಲಿ ಪಟ್ಟಂತಹ ಕಷ್ಟಗಳೇನು ಆಮೇಲೆ ಅವ್ರು ಇಂಗ್ಲೀಷಿನ ಇಂಗ್ಲೀಷಿನಲ್ಲಿ ಬರೆದು ಮೊದಲ ಬಾರಿಗೆ ಇಂಗ್ಲಿಷ್ನಲ್ಲಿ ಬರೆದ ಇಂಗ್ಲೀಷನಲ್ಲೇ ನೀನಿಷ್ಟು ಚೆನ್ನಾಗಿ ಬರೀತಿಯ ಕನ್ನಡದಲ್ಲಿ ಬರೆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಮಾತೃಭಾಷೆ ಬಗ್ಗೆ ಅವರು ಒಲವು ಮೂಡಿಸಿದ್ದಾಗಿರ್ಬೌದು ಅದು ಮಾತೃಭಾಷೆಯ ಬಗ್ಗೆ ನಾವು ಇನ್ನೂ ಅಭಿಮಾನ ಪಡೋದಕ್ಕೆ ಕೂಡ ಉದಾಹರಣೆ ಆಗುತ್ತೆ ಹೀಗೆ ಪುಸ್ತಕ ಅವರ ಪುಸ್ತಕವನ್ನು ಕುವೆಂಪು ಆಗಿರ್ಬೌದು ತೇಜಸ್ವಿ ಆಗಿರ್ಬೌದು ಶಿವರಾಮ ಕಾರಂತ ಆಗಿರ್ಬೌದು ಬೇಂದ್ರೆ ಆಗಿರ್ಬೌದು ಇಂಥ ಹಲವಾರು ಜನರ ಪುಸ್ತಕಗಳನ್ನು ನಾವು ಓದಿದ್ದೀವಿ ಅದೆಲ್ಲದರಲ್ಲೂ ಇಷ್ಟವಾದಂತಹ ಪುಸ್ತಕವೆಂದರೆ ನೆನಪಿನ ದೋಣಿಯಲ್ಲಿ ನಮಗೆ ಅದರಲ್ಲಿ ಮೂಡಿಸಿದ ವಿಚಾರಗಳು ಯಾವುದು ಅಂತ ಹೇಳೋದಾದರೆ ನಮಗಲ್ಲಿ ಪ್ರತಿಯೊಂದು ಅವರು ಜೀವನದಲ್ಲಿ ಪಟ್ಟಂತಹ ಕಷ್ಟಗಳನ್ನು ಹೇಳಿದಾಗ ಆ ಕಷ್ಟಗಳನ್ನು ಅವರು ಯಾವ ರೀತಿ ಎದುರಿಸಿದ್ದಾರೆ ಅಂತ ನಮಗೆ ಬಂದಾಗ ನಮಗೆ ಒಂದು ಆಲೋಚನೆ ಬರುತ್ತೆ ನಮ್ಮ ಜೀವನದಲ್ಲಿ ನಾವೇನಾದರೂ ನಮಗೆ ಈ ಥರ ಸಮಸ್ಯೆ ಬಂತು ಅಂತ ಹೇಳಿದರೆ ಅವ್ರು ಹೆಂಗ್ ಸಮಸ್ಯೆಯನ್ನು ಪರಿಹರಿಸಿದರು ನಾವು ಹಂಗೆ ಪರಿಹರಿಸ್ಬೌದು ಆಮೇಲೆ ಅಷ್ಟೇ ಅಲ್ದಲೆ ಆ ಬರವಣಿಗೆಯಲ್ಲಿ ಭಾವನೆಗಳನ್ನು ತುಂಬಿಟ್ಟು ತುಂಬಿರ್ತಾರೆ ಅದು ನಾವು ಹೆಚ್ಚಾಗಿ ಪರಿಗಣಿಸ್ತೀವಿ ಈಗ ನಾವು ಇತ್ತಿಚೀನ ದಿನ್ದಲ್ಲಿ ಸ್ವಲ್ಪ ದಿನಗಳ ಹಿಂದೆ ಕವಿಗೋಷ್ಠಿ ಅಂತ ಆಯಿತು ಆ ಕವಿಗೋಷ್ಠಿಯಲ್ಲಿ ನಾವು ಎಷ್ಟೋ ಕವಿಗಳನ್ನ ನೋಡಿದ್ವಿ ಇಂದಿಗೂ ಕೂಡ ಇವತ್ತಿಗೂ ಕೂಡ ಕನ್ನಡದಲ್ಲಿ ಬರಿಯುದನ್ನ ಬರೆಯುವಂತಹ ಕವಿಗಳು ಸಾಹಿತಿಗಳು ಇದ್ದಾರೆ ಅನ್ನೋದಾದರೆ ತುಂಬ ಖುಷಿ ಪಡುವಂತಹ ವಿಚಾರ ಕೂಡ ಹೌದು ಹಾಗೆ ಪುಸ್ತಕ ವಿಚಾರವಂತಿಕೆಯನ್ನು ಉದ್ದೀಪಿಸುವಂತಹ ಪುಸ್ತಕಗಳು ಇನ್ನೂ ಸೃಷ್ಟಿಯಾಗಲಿ ಎನ್ನುವುದೇ ನಮ್ಮೆಲ್ಲರ ಆಶಯ